ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಾಯುಗುಣ ಅಂತ ಬಂದಾಗ ನಾರ್ಮಲ್ ಆಗೇ ಇರುತ್ತೆ ಮಳೆಗಾಲದಲ್ಲಿ ಮಳೆ ಬೇಸಿಗೆಗಾಲದಲ್ಲಿ ಬಿಸಿಲಿರುತ್ತೆ ಚಳಿಗಾಲದಲ್ಲಿ ಚಳಿ ಇರುತ್ತೆ ಸೊ ಬೇಸಿಗೆಗಾಲದಲ್ಲಿ ಸೆಖೆ ಅಂದರೆ ಯಾವ ಮಟ್ಟಿಗೆ ಇರುತ್ತೆ ಅಂದರೆ ಎಲ್ಲ ಒಂಥರ ಉರಿ ಶೀತ ಉರಿ ಅಂದರೆ ಎನಿಟೈಮ್ ಪಂಕ ಇರಲೇಬೇಕು ಅಂದರೆ ಫ್ಯಾನ್ ಇರಲೇಬೇಕು ಸೊ ಅದೇ ಬೇಸಿಗೆಗಾಲದಲ್ಲಿ ನಾರ್ಮಲ್ಲಾಗಿ ಎಲ್ಲ ಕಡೆ ಹೇಗಿರುತ್ತೋ ಅದೇ ಥರಾನೆ ಬೇಸಿಗೆಗಾಲದಲ್ಲಿ ಬಿಸಿಲು ಇದ್ದೇ ಇರುತ್ತೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆಯಿರುತ್ತೆ ಇಲ್ಲ್ಯಾವ ಥರ ಮಳೆ ಅಂದರೆ ಒಂದು ಸರ್ತಿ ಹಿಡಿದರೆ ಮಳೆ ನಿಲ್ಲೋದಿ ಅಂದರೆ ಬೆಂಗಳೂರು ವೆದರ್ ಥರನೇ ತುಮಕೂರು ವೆದರ್ ಇರುತ್ತೆ ಚಳಿಗಾಲದಲ್ಲೂ ಅಷ್ಟೇ ಕೂಡ ಅಂದರೆ ಯಾವ ಥರ ಚಳಿನೋ ನಾರ್ಮಲ್ ಫುಲ್ ಚಳಿಯಿರುತ್ತೆ ಸೊ ಪ್ರವಾಹ ಅಂತ ಏನು ಇದುವರೆಗು ನಾವು ಎದುರಿಸಿರಲಿಲ್ಲ ಮಳೆಯಿಂದ ಪ್ರವಾಹ ಬಂತು ಆ ಥರ ಅಂತ ನಾವು ಯಾವತ್ತು ಇದುವರೆಗೂ ಯಾವತ್ತಿನ ದಿನಕ್ಕೂ ನಾವು ಎದುರಿಸಲಿಲ್ಲ ಮತ್ತೆ ನಮ್ಮ ಜೀವನದಲ್ಲಿ ಹವಾಮಾನ ಪರಿಣಾಮ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದರ ಪರಿಣಾಮ ಅಂದರೆ ಹವಾಮಾನದಿಂದ ಪರಿಣಾಮ ಆಗ್ತಿರೋದು ಅಂದರೆ ನಾವು ಬೆಳೆ ಈಗ ನಾವು ಕೃಷಿ ಮಾಡ್ತಾಯಿದ್ದೀವಿ ಇದಕ್ಕೆ ಮಳೆನೇ ಬರ್ತಾಯಿಲ್ಲ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಒಂದು ತಿಂಗಳು ಮಳೆ ಹೊಡೆದ್ರೆ ಹೆಚ್ಚು ಲಾಸ್ಟ್ ಜೂನ್ ಜುಲೈಯಲ್ಲಿ ಜುಲೈಯಲ್ಲಿ ಮಳೆ ಬಂದಿದೆ ಅಷ್ಟೇ ಬಿಟ್ರೆ ಒಂದು ತಿಂಗಳ ಮಳೆ ಒಂದು ವರ್ಷಕ್ಕೆ ಸಾಧ್ಯನೇ ಇಲ್ಲ ನಾವು ಹಾಕಿರೋದು ಮೆಕ್ಕೆ ಜೋಳ ಮತ್ತೆ ಶೇಂಗಾ ಬೆಳೆ ಹಾಕಿದ್ದೀವಿ ಸೊ ಇದಕ್ಕೆ ಮಳೆ ಅವಶ್ಯಕತೆ ತುಂಬ ಇದೆ ಆದರೆ ಈ ವರ್ಷ ಮಳೆನೇ ಬಂದಿಲ್ಲ ಅದು ಏನಾಗುತ್ತೋ ದೇವರಿಗೆ ಗೊತ್ತು ಮತ್ತೆ ಇವಾಗಿನ ಹವಾಮಾನ ಬದಲಾವಣೆ ಕನ್ ತುಂಬನೇ ಕಾಣ್ತಾಯಿವೆ ಯಾಕೆಂದರೆ ಈಗ ಮಳೆಗಾಲದಲ್ಲಿ ನಮಗೆ ಸಿಕ್ಕಾಪಟ್ಟೆ ಸೆಖೆ ಸ್ಟಾರ್ಟ್ ಆಗೋಗಿದೆ ಈಗ ಬೆಳೆಗಳ ಕಥೆ ಏನೂ ಗೊತ್ತಿಲ್ಲ ಮತ್ತೆ ಇನ್ನು ಚಳಿಗಾಲದಲ್ಲಿ ಯಾವ ಥರ ಇರುತ್ತೆ ಇನ್ನು ಮಳೆ ನಾವು ಯಾವಾಗ ಬರುತ್ತೆ ಅಂತ ನಾವು ತಿಳ್ಕೋಬೋದು ಯಾವಾಗ ಬರ್ಬಹುದು ಅನ್ನೋದು ಮಾಹಿತಿ ಕೂಡ ನಮಗಿಲ್ಲ ಸೊ ಇದೇ ಥರ ಬದಲಾವಣೆಗಳು ನಾವು ಈ ವರ್ಷದಲ್ಲಿ ಕಂಡಿರುವಂಥದ್ದು ಇದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ